ಹ್ಞೂ ಅಡುಗೆಯನ್ನು ಹವ್ಯಾಸವಾಗಿ ಸ್ವೀಕರಿಸಲು ಸ್ವೀಕರಿಸಿದ್ದು ನಮ್ಮ ತಾಯಿ ಅತ್ ನಮ್ಮಜ್ಜಿ ಇಬ್ಬರಿಗೂ ನೋಡಿ ನಾ ಅಡ್ಗೆ ನಮ್ಮ ತಾಯಿಯವ್ರು ನಮ್ಮ ಅಜ್ಜಿಯವ್ರು ಎಷ್ಟು ಖುಷಿಯಿಂದ ಅಡುಗೆ ಮಾಡ್ತಿದ್ರು ಎಲ್ಲರೂ ಅಡ್ಗೆ ಮಾಡ್ಬೇಕಂದ್ರೆ ಎಲ್ಲ ಎಷ್ಟು ಜನ ಇದ್ದರೂ ಚೆಂದ ಅಡ್ಗೆ ಮಾಡೋಕೆ ಮಾಡ್ತಿದ್ದರು ನಮ್ಮಜ್ಜಿಯೂ ಮಾಡ್ತಿದ್ರು ನಮ್ಮಮ್ಮನೂ ಮಾಡ್ತಿದ್ದರು ಅವರು ಎಲ್ಲರಿಗೆ ಅಡ್ಗೆ ಮಾಡವಿ ಹೊಸ್ಮಂದಿಗೆ ಎಲ್ಲ ಎಷ್ಟು ಖುಷಿಯಾಗಿರ್ತಿದ್ರು ಅಂದ್ರೆ ನಾನು ಅಡ್ಗೆ ಮಾಡ್ದಾಗ ಬ್ಯಾಸರಿಕೆನೂ ಬರ್ತಿದ್ದಿಲ್ಲ ಅವರಿಗೆ ಅವ್ರು ಬ್ಯಾಸರಿಸೊಲ್ದಂಗೆ ಎಲ್ಲ ಅಡುಗೆ ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೊಸೆಯರಿಗೆ ಎಲ್ಲರಿಗೆ ಖುಷಿಯಿಂದ ಬಡಿಸ್ತಿದ್ರು ಅವರೆಲ್ಲ ಇಷ್ಟು ಖುಷಿಯಾಗಿದ್ದಾರೆ ನಾವಿನ್ನು ಮುಂದೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಖುಷ್ಯಾಗಿ ಬಡಿಸ್ಬೇಕು ಮಾಡಬೇಕು ನಾವು ಮಾಡ್ಬೋದ ಅಂತ ನಮ್ಮ ಯೋಚನೆ ಬರ್ತಿದ್ದವು ಮೊದ್ಲು ಆದರೆ ಅವರಿಬ್ರು ಅಷ್ಟೊಂದು ಖುಷಿ ಖುಷಿಯಾಗಿ ಮನೆಗೆಲ್ಲರಿಗೂ ಅಡುಗೆ ಮಾಡಿ ಅಡುಗೆ ಬಡಿಸಿ ಥರ ಥರ ಅಡುಗೆಗಳು ಮಾಡ್ತಿದ್ರು ಚಟ್ನಿ ಅಂಕುರಿ ಪಾಪಡುಗಳು ಅಂಕುರಿ ಆಮೇಲೆ ಅದು ರೊಟ್ಟಿ ಚಪಾತಿ ಸಜ್ಜೆ ರೊಟ್ಟಿ ಹಿಂಗೆಲ್ಲ ಬೇರೆ ಬೇರೆ ವಿಧಾನಗಳೆಲ್ಲ ಹೊಸ ಹೊಸವೆಲ್ಲ ದಿನ ದಿನ ಮಾಡಿ ಮಕ್ಕಳಿಗೆಲ್ಲ ಊಟಕ್ಕೆ ಬಡಿಸ್ತಿದ್ರು ಯಾವತ್ತು ಅವರು ಬೇಜಾರು ಮಾಡಿಕೊಂಡವರೇ ಅಲ್ಲ ಎಷ್ಟು ಜನ ಬಂದರೂ ಮತ್ತು ಹೋಳಿಗೆಗಳಲ್ಲಿ ಶೇಂಗ ಹೋಳಿಗೆ ಬೇಳೆ ಹೋಳ್ಗೆ ಯಾವುವೇ ಹೋಳ್ಗೆಗಳು ಇರಲಿ ಕರ್ಜಿಕಾಯಿ ಕೋಡ್ಬಳೆ ಇಂಥವೆಲ್ಲ ಹಬ್ಬಗಳು ಬಂದ್ರೆ ಎಲ್ಲ ಥರಥರ ಅಡುಗೆಗಳು ಮಾಡ್ತಿದ್ದರು ಅವರೆಲ್ಲ ಖುಷಿ ಖುಷಿಯಿಂದ ಮಾಡ್ತಿದ್ದರು ಹೀಗೂ ಮಾಡ್ಬೋದ ಅಂತ ನಾವು ಆವಾಗ ಸಣ್ಣವರಿದ್ದಾಗ ಯೋಚನೆ ಮಾಡ್ತಿದ್ದೆವು ನಾವು ತಾಯಿ ನಮ್ದು ಅಜ್ಜಿ ಎಷ್ಟು ಖುಷ್ಯಾಗಿ ಅಡುಗೆ ಮಾಡ್ತಾರೆ ಅವ್ರು ಯಾವತ್ತೂ ಬೇಸರಿಸೋವ್ರಲ್ಲ ಎಷ್ಟು ಮಂದಿ ಬಂದ್ರೂ ಹಬ್ಬಗಳು ಬಂದರೂ ಎರಡೆರಡು ಮೂರ್ಮೂರು ಕೆ ಜಿದು ಎರಡೆರಡು ಕೆ ಜಿದು ಕರ್ಜಿಕಾಯಿ ಮಾಡ್ತಿದ್ದರು ಎರಡೆರಡು ಚಿ ಕೆ ಜಿದು ಕೋಡುಬಳೆ ಮಾಡ್ತಿದ್ದರು ಅವಕ್ಕೆ ಎರಡೆರಡು ಕೆ ಜಿದು ಶೇಂಗ ಹೋಳ್ಗೆ ಮಾಡ್ತಿದ್ದರು ಎರಡೆರಡು ಕೆ ಜಿ ಬೇಳೆ ಹೋಳ್ಗೆ ಮಾಡ್ತಿದ್ದರು ಎಷ್ಟು ಮಾಡಿದ್ರೂ ಅವ್ರು ಯಾವತ್ತೂ ಹಿಂಗೆ ಬೇಜಾರೇ ಮಾಡಿಕೊಂಡಿಲ್ಲ ಮತ್ತು ಖುಷಿಯಿಂದ ಎಲ್ಲರಿಗೆ ಹಾಲು ತುಪ್ಪ ಎಲ್ಲ ಹಾಕಿ ಬಡಿಸಿ ಖುಷಿ ಪಡ್ತಿದ್ದರು ಅವ್ರು ಹೆಂಗೆ ಅಂದರೆ ಎಲ್ಲರು ಉಂಡು ಮೇಲೆ ಅವರೇ ನೋಡಿ ತೃಪ್ತಿ ಪಡ್ತಿದ್ದರು ಅವ್ರು ಉಂಬೋದು ಕಮ್ಮಿ ಮಾಡೋದು ಹೆಚ್ಚಿಗೆ ಹಾಂ ಮನೆಯ ಎಲ್ಲ ಕುಟುಂಬದ ಸದಸ್ಯರು ಉಂಡಿದ್ದು ನೋಡೇ ಅವ್ರು ಖುಷಿ ಪಡ್ತಿದ್ದರು ಗೃಹಿಣಿಯರಿಗೆ ಯಾವತ್ತು ಯಾವ್ದೂ ಆದಾಯ ಇರಲ್ಲ ಆದ್ರೂ ಅವ್ರು ತನ್ನ ಕುಟುಂಬದ ಕಡೆ ಖುಷಿಯಿಂದ ಎಲ್ಲ ಕೆಲಸ ಮಾಡ್ತಾರೆ ಅಡುಗೆ ಕೆಲಸ ಅನ್ನಿ ಮನೆ ಕೆಲ್ಸನ ಯಾವುದು ಭೀ ನಿ ಖುಷಿ ಖುಷಿಯಿಂದ ಮಾಡ್ತಾರೆ ಆ ಥರ ಎಲ್ಲ ನೋಡಿಕೊಂಡು ನಾವು ಬೆಳ್ಕೊಂಡು ಬಂದೀವಿ ಅಮ್ಮಗ ಅಜ್ಜಿದು ನೋಡಿ ಬೆಳ್ಕೊಂಡು ಬಂದೀವಿ ಈಗ ನಾವು ಸಹ ಮನೇಲಿ ನಮ್ಮ ಮಕ್ಕಳಿಗೆ ಅಡುಗೆಗಳೆಲ್ಲ ಮಾಡೋದು ಮಾಡ್ತೀವಿ ನಮಗೂ ಯಾವ ದುಡ್ಡಿಂದು ಏನೂ ನಿರೀಕ್ಷೆ ಇಲ್ಲ ನಮ್ಮ ಮಕ್ಕಳಿಗೆ ಖುಷಿ ಖುಷಿಯಿಂದ ಅಡುಗೆ ಮಾಡಾಕ್ತೀವಿ ಅವ್ರ ನೋಡಿ ನಾವು ಬೆಳಕೊಂಡು ಬಂದೀವಿ ಹೇಳ್ತಾರಲ್ಲ ಮನೆಗೆ ಯಾರು ಹೇಗಿರ್ತಾರೆ ಮನೆ ಮಕ್ಕಳು ಹಾಗಿರ್ತಾರಂತ ಅಜ್ಜಿ ಅಮ್ಮ ಎಲ್ಲ ಹೆಂಗೆ ಯಾವ ರೀತಿ ಮಾಡ್ಯಕ್ತರ ಅಡ್ಗೆ ಅಡ್ಗೆ ಆಗಲಿ ಕೆಲಸ ಆಗಲಿ ಯಾವುದೇ ಆಗಲಿ ಅವ್ರು ಖುಷಿ ಖುಷಿಯಿಂದ ಮಾಡೋದು ನೋಡಿ ನಾವು ಕಲಿಬೇಕು ಹೀಗೆ ನಾವು ಮಾಡೋದು ನೋಡಿ ನಮ್ಮ ಮಕ್ಳು ಕಲೀತಾರೆ ನಾವೇ ಖುಷೀಲಿ ನಮ್ಮ ನಮೈನುತ್ತೆ ನಮ್ಗೆಷ್ಟು ನೋವು ನಮ ಏಟು ಖುಷೀಲಿ ನಮಗೆ ಮಾಡ್ಕೊಟ್ಟಾರೆ ಅವ್ರು ಯಾವತ್ತಿಗೆ ಬೇಸರಿಸಿಲ್ಲ ಥರಥರ ಅಡ್ಗೆಗಳು ಮಾಡ್ಕೊಟ್ರೆ ಹಬ್ಬ ಅಡುಗೆ ಮನೆ ಮಂಜಿನ ಇದ್ರೆ ನಾ ಯಾವುದೇ ನಾಷ್ಟಾನಾರೆ ಅನ್ರಿ ಊಟ ಅನ್ರಿ ಅವ್ರು ಖುಷಿ ಖುಷಿಯಾಗಿ ಮಾಡಿ ಕೊಟ್ಟಾರು ನಾವು ಭೀ ಹೇಗೆ ನಮ್ಮ ಮಕ್ಕಳಿಗು ನಾವು ಮಾಡಿದೇವಂದ್ರೆ ನಾವು ಎಲ್ಲಾ ಮಕ್ಕಳಿಗು ನಗುನಗ್ತಾ ಮಾಡಿ ಖುಷಿ ಖುಷಿಯಿಂದ ಅವ್ರಿಗೆ ಬಡಿಸಿರುವಂಥ ಮಕ್ಕಳಿಗೆ ಎಲ್ಲರಿಗೆ ಬರ್ದುರ ಅತ್ತೆ ಮಾವ ಮೈದುನ ಎಲ್ಲರೂ ಬರ್ದುರ ಅವರೆಲ್ಲ ಊಟ ಮಾಡೋದು ನೋಡಿ ಖುಷಿಪಟ್ಟು ತೃಪ್ತಿ ಆಗ್ತದೆ ನಂಗೆ ಅವ್ರ ಚಂದ ಅಡುಗೆ ಮಾಡಿ ನಾವು ನಾನು ಕಲಿತಿದ್ದು ನಮ್ಮ ಅಜ್ಜಿಯಿಂದ ಅಮ್ಮನಿಂದ ಈಗ ನಮ್ಮಕ್ಕಳು ನಮ್ಮ ನೋಡಿ ಕಲಿಯಲಿತರ ಅಂತ ಹೇಳಿ ಮಕ್ಕಳಿಗೆ ನಾವು ಮಾಡೋದು ನೋಡಿ ಅವ್ರಿಗೂ ಒಂಥರ ಅಮ್ಮಾ ನೀ ಇಷ್ಟೊಂದು ಅಡುಗೆಯೆಲ್ಲ ಮಾಡ್ತೀಯಲ್ಲ ಏನು ಭೀ ಬೇಸರಿಸಲಿ ಎಲ್ಲರಿಗೆ ಮಾಡಿಕೊಡ್ತಿ ಎಲ್ಲ ಒಂದಿನ ಬಿಟ್ಟು ಇಷ್ಟೆಲ್ಲ ಅಡ್ಗೆ ಮಾಡ್ತಿ ಎಲ್ಲರಿಗು ಹೇಳಿಕೊಡ್ತಿ ಇನ್ನವಿ ಮಾಡ್ದನಿ ಎಷ್ಟು ಮಾಡಿದ್ರೂವೆ ಮಾಡಿಲ್ಲ್ಯ ಎಷ್ಟು ಖುಷಿನಲ್ಲಿ ಮಾಡಿಕೊಡ್ತೀಯ ಅಂತರ ನಂತರ ನಮ್ಮ ಮನೇಲಿನ ಹಿಂದಕ್ಕೆ ನಮ್ಮ ಅಮ್ಮ ಅಜ್ಜಿ ಹೇಗೆ ನಮಗೆ ಮಾಡ್ಕೊಟ್ಟಾರ ಅವರು ಎಷ್ಟು ಖುಷಿ ಪಟ್ಟಾರ ನಾವು ಅಷ್ಟೇ ಖುಷಿ ಪಡೊದಿದೇನೊ ನಮ್ಮ ಮಕ್ಕಳು ಹಾಗೆ ಮಾಡ್ತಾರಂತ ನಾವು ನಿರೀಕ್ಷೆ ಪಟ್ಟಿದ್ದೆವು ನಾವು ಹೆಂಗೆ ಮಾಡಿದರೂ ಹಂಗೆ ಮಕ್ಕಳು ಮಾಡ್ತಾರೆ ಅದರ್ಕಡೆಲು ನಾವು ಎಲ್ಲ ಅಡುಗೆಗಳನ್ನ ಮಾಡಿ ಬಡಿಸಿ ಖುಷಿಪಡೋಂಗೆಲ್ಲ ಮಾಡಿಸ್ಯಾರ ಎಲ್ಲರು ಯಾರಿಂದ ಕಲಿತಿದ್ದು ಅಂದರೆ ನಮ್ಮಜ್ಜಿಯಿಂದ ಅಮ್ಮನಿಂದ ಕಲಿತು ಇವತ್ತು ನಾವು ಮಾಡಾಕಿದ್ದೆವು ನಮ್ಮ ಮಕ್ಕಳು ಮಾಡ್ತಾರೆ ಎಲ್ಲ ಖುಷಿ ಖುಷಿಯಿಂದ ಅಡುಗೆ ಮಾಡಿಕೊಟ್ಟು ಅಡುಗೆ ಮಾಡಿದ್ದೆವು ನಮ್ಮಜ್ಜಿ ಅಮ್ಮ ಎಲ್ಲರೂ ಮಾಡಿದ್ರೆ ನಾವೇ ಮಾಡ್ತಿದ್ದೆವು ನಮ್ಮ ಮಕ್ಕಳು ಮಾಡ್ತಾರೆ ಅಂಥೇಳಿ ನಿರೀಕ್ಷೆಲಿ ಅವ್ರು ಮಾಡ್ತರಂತ್ ನಾ ನಿರೀಕ್ಷೆಲಿದ್ದೆವು ಅವ್ರು ಭೀ ನಮ್ಮನ್ನ ನೋಡಿ ಎಲ್ಲ ಅಡುಗೆವು ಕಲಿತ್ಕೊಂಡಾರ ತಿಳ್ಕೊಂಡಿದ್ದೆವು ನಮ್ಮ ಮಕ್ಕಳೂ ಮಾಡ್ತರೆ ನಾವೇ ಮಾಡ್ತೇವೆ ನಮ್ಮ ಮಕ್ಕಳೂ ಭೀ ಮಾಡ್ತಾರೆ ಹಾಂಗಂದು ಅಡುಗೆ ಎಲ್ಲ ಅವ್ರದ್ದೇ ನಮ್ಮ ನಾವು ಇಷ್ಟೆಲ್ಲ ಮಾಡೋಕೆ ಕಾರಣ ನಮ್ಮಮ್ಮಿ ನಮ್ಮಜ್ಜಿ